ಹಲೋ ಬಟ್ಟೆ ಅಂಗಡಿಯವ್ರನ್ರೀ ನಮ್ಗೆ ಭಾಳಷ್ಟು ಇಲ್ಲ ರೀ ಊರಲ್ ಇದ್ದಿದ್ದಿಲ್ಲ ನಾವು ರಿಟೈರ್ಡ್ ಆದ ಮೇಲೆ ಬರೀ ಟೂರು ಊರು ಅಡ್ಡಾಡೋದಾಗ್ ಆಗೈತೆ ರೀ ಈಗ ನಮ್ಮದು ಐವತ್ತು ವರ್ಷದ್ದು ವಿವಾಹ ವಾರ್ಷಿಕೋತ್ಸವ ಮಾಡಕ್ಕೆ ಹತ್ಯಾರ್ರಿ ಎಲ್ಲ ಅಭಿಮಾನಿಗಳು ನಮ್ಮ ಬಳಗದೋರು ಅದಕ್ಕೆ ಚೊಲೋ ಅವು ಅವ್ರಿಗೆಲ್ಲ ಉಡ್ಸಕ್ಕೆ ಬಂದಂಥ ನಮ್ಮ ಬೀಗರಿಗೆ ಎಲ್ಲ ಬಳಗ್ದೋರಿಗೆ ಉಡ್ಸಕ್ಕೆ ಚೊಲೋ ಕ್ವಾಲ್ಟಿ ಸೀರೆ ಬೇಕಾಗಿವೆ ಡ್ರಸ್ ಬೇಕಾಗಿವೆ ರೀ ಒಂದು ಐವತ್ತು ಚೊಲೋ ಕ್ವಾಲ್ಟಿ ರೇಷ್ಮೆ ಸೀರೆ ಬೇಕ್ ರೀ ಒಂದು ಸಾವಿರ ರೂಪಾಯಿ ಇದ್ದದ್ರಿಂದ ಡೇಡ್ ಸಾವಿರ ರೂಪಾಯ್ದು ಇದಾವ್ರಿ ಚೊಲೋ ಕ್ವಾಲ್ಟೀವು ಬ್ಲಾವ್ ಪೀಸ್ ತಗೊಳಕ್ಕೆ ಹತ್ತೀವಿ ರೀ ಐವತ್ತು ಪೀಸ್ ತಗೊಳಕ್ಕೆ ಹತ್ತೀವಿ ರೀ ನಂಗೊಂದು ಎರಡು ಸಾವಿರ ರೂಪಾಯ್ದಾರೂ ಕೊಡಿರಿ ಹಾಂ ಒಂದು ಚೊಲೋ ಕ್ವಾಲಿಟಿ ಬೇಕು ನೋಡಿರಿ ನಮ್ಗೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಇರಬೇಕು ಎರಡು ಸಾವಿರ ರೂಪಾಯ್ದ್ರ ಒಳಗೆ ಮುಗಿಸ್ ರೀ ರೀಸನೆ ಭಾಳ ಪೀಸ್ ಬತ್ತತ್ತೀ ಮತ್ತು ಡ್ರಸ್ ಮೆಟ್ರಿಯಲ್ಲು ಬೇಕು ರೀ ನಮ್ಗೆ ಚೂಡಿದಾರ ಸೆಟ್ಟ ಊಂ ಸಣ್ಣ ಮಕ್ಳು ಅದಲ್ರೀ ಹ್ಞೂ ಘಾಗ್ರ ಘಾಗ್ರಾ ಸಿಗ್ತಾವಲ್ಲ ರೀ ಘಾಗ್ರ ಘಾಗ್ರ ಸಿಗ್ತಾವಾ ಹ್ಞೂ

ಅದಾ ಅದಾ ರೀ ಹ್ಞೂ ಚೊಲೋ ಅದ್ಕೆ ನಾವು ಎಲ್ಲ ಅಂಗಡಿ ಕಡೆ ಹೋಗೋದ್ ಬಿಟ್ಟು ನಿಮ್ಮ ಅಂಗ್ಡಿಗೆನೇ ನಮಗೆ ಭಾಳ ಖಾಯಂ ನೀವು ಎಲ್ಲ ಮಾಲಿಕ್ರು ಇದೀರ್ ರೀ ಕ್ವಾಲಿಟಿ ಕೊಟ್ಕೊಂತ ಬಂದೀರಿ ಕ್ವಾಲಿಟಿ ಹ್ಞೂ ರೀ ಚೊಲೋ ಸ್ವಲ್ಪ ರೀಸನೇಬಲ್ ರೇಟ್ ಇರ್ಬೇಕು ಕ್ವಾಲಿಟಿ ಚೊಲೋ ಇರ್ಬೇಕು ರೀ ಆಯ್ತು ಆಯ್ತು ನಿಮ್ಮಲ್ಲಿ ವಿಶ್ವಾಸ ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ನಿಮ್ಮ ಗೌರವಕ್ಕೆ ನಾವು ಚಿರಋಣಿ ಆಗಿದ್ದೇವೆ ರೀ ಬರ್ತೀವಿ ನಾಳೆ ಬರ್ತೀವಿ ರೀ ಬರ್ತೇವೆ ಹಾಂ ನಮ್ಸ್ಕಾರ ರೀ ನಮಸ್ಕಾರ ನಮಸ್ಕಾರ